ನನ್ನ ನೆಚ್ಚಿನ ಆಹಾರ ಅಂದರೆ ಅದು ಮಟನ್ ಚಾಪ್ಸ್ ನಾನು ಅದನ್ನು ಶಿವಾಜಿ ಮಿಲ್ಟ್ರೀ ಹೋಟಲ್ನಲ್ಲಿ ತಿನ್ನೋಕ್ಕೆ ಇಷ್ಟಪಡ್ತೀನಿ ಅದು ಬೆಂಗಳೂರಿನ ಬನಶಂಕರಿಯಲ್ಲಿ ಇರೋದು ಇಲ್ಲಿ ಮಟನ್ ಚಾಪ್ಸ್ ಅಂತೂ ತುಂಬ ಚೆನ್ನಾಗಿರತ್ತೆ ಅಂದರೆ ಗುಣಮಟ್ಟದಲ್ಲಿ ಅಂತೂ ತುಂಬ ಚೆನ್ನಾಗಿರತ್ತೆ ಅವರು ಬಳಸೋ ಮಾಂಸದ ಗುಣಮಟ್ಟ ಅಂತೂ ತುಂಬ ವಿಶೇಷವಾಗಿರತ್ತೆ ನಾವು ಬಳಸೋ ಮಾಂಸಕ್ಕಿಂತ ತುಂಬ ವಿಶೇಷವಾಗಿ ತುಂಬ ರುಚಿಕರವಾಗಿ ಇರತ್ತೆ ರುಚಿ ಕೂಡ ಅದ್ಭುತವಾಗಿರತ್ತೆ ಅದು ಮಾಡೋ ರೀತಿ ಅವರು ಅದಕ್ಕೆ ಹಾಕುವಂಥ ಮಸಾಲೆ ಪದಾರ್ಥಗಳಾಗ್ಲಿ ತುಂಬ ವಿಭಿನ್ನವಾಗಿರತ್ತೆ ಹಾಗಾಗಿ ಜನ ಇಲ್ಲಿ ಬೆಳಗ್ಗೆ ಏಳು ಗಂಟೆಯಿಂದ ಸಾಲು ಸಾಲಾಗಿ ನಿಂತ್ಕೊಂಡು ಮಟನ್ ಅನ್ನು ತಿನ್ಕೊಂಡು ಹೋಗ್ತಾರೆ ಅದರ ಜೊತೆಗೆ ಮ ಮಟನ್ ಚಾಪ್ಸ್ ಜೊತೆಗೆ ಇಲ್ಲಿ ಬಿರಿಯಾನಿ ಕೂಡ ತುಂಬ ಚೆನ್ನಾಗಿ ಸಿಗತ್ತೆ ಮಟನ್ ಬಿರಿಯಾನಿ ಅಂತ ಹೇಳ್ತಾರೆ ಮಟನ್ ಬಿರಿಯಾನಿ ಅಂತೂ ತುಂಬ ಮೈಲ್ಡ್ ಆಗಿರತ್ತೆ ಅಂದರೆ ತಿಂದಾದ್ಮೇಲೆ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಸಮಸ್ಯೆ ಆಯಿತು ಈ ಥರ ಬರ್ನಿಂಗ್ ಸಮಸ್ಯೆ ಆಗಿರ್ಬೋದು ಈ ಥರ ಯಾವುದೇ ರೀತಿ ಸಮಸ್ಯೆ ಕಂಡ್ಕೊಳ್ಳೋದಿಲ್ಲ ತುಂಬ ಆರಾಮಾಗಿ ನಾವು ಆಹಾರವನ್ನು ಜೀರ್ಣ ಮಾಡ್ಕೊಬೋದು ಇಲ್ಲಿ ತಿಂದಾದ್ಮೇಲೆ